ಒಂದು ಆಗಸ್ಟ್ ಎರಡು ಸಾವಿರದ ಹತ್ತು ಆರು ಮೇ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಒಂದು ಹನ್ನೆರಡು ಜನೆವೆರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಒಂದು